ಹೂವ ಬೇಕಾಗಿತ್ತು ರೀ ಹೂವ

ನಮಗೆ ಮದುವೆ ಡೆಕೊರೇಷನ್ಗೆ ಬೇಕಾಗಿತ್ತು

ನಮ್ಮದು ಇನ್ನೂ ಒಂದು ಎರಡು ದಿನ ನಾಳೆ ಅಲ್ಲ ನಾಡಿದ್ ಬೆಳಗ್ಗೆ ಬೇಕಾಗಿತ್ತು ನಮಗೆ ಹೂವ ನೈಟೇ ಬೇಕಾಗಿತ್ತು ನಾಳೆ ಅಲ್ಲ ನಾಡಿದ್ ನೈಟು

ನಮ್ಗೆ ಸ್ವಲ್ಪ ಗ್ರ್ಯಾಂಡಾಗೆ ಬೇಕಾಗಿತ್ತು ಹೂವ ಹಾಂ ಅಲ್ಲ ಗ್ರ್ಯಾಂಡಾಗಾದರೆ ಎಷ್ಟು ರೇಟಾಗುತ್ತೆ ಸಿಂಪಲ್ಲಾಗಿ ಆದರೆ ಎಷ್ಟು ರೇಟಾಗುತ್ತೆ

ಹಾಂ ಇದು ಕಮ್ಮಿ ರೇಟಿಗೆ ಏನು ಹಾಕ್ಕೊಡಲ್ವ ನೀವು ಎರಡು ಮೂರು ಸಾವಿರ ಅಲ್ಲ ನೀವು ಟೋಟಲ್ ಹದಿನೈದು ಸಾವಿರ ಹೇಳ್ತಾಯಿದ್ದೀರಲ್ಲ ನೀವು ಅದ್ರಲ್ಲೇನಾದ್ರೂ ಒಂಬತ್ತು ಸಾವಿರಗೆಲ್ಲ ಸಿಗುತ್ತಾ ಅಲ್ಲ ಸರ್ ನಾವು ಬೇಡ ನಾವು ಪಗ್ ಪಕ್ಕದಲ್ಲಿರೊ ಅಂಗಡಿಯಲೆಲ್ಲ ಕೇಳಿದ್ದೀವಿ ನಮ್ಗೆ ಅಷ್ಟಕ್ಕೆ ಮಾಡಿಕೊಡ್ತೀವಿ ಅಂತ್ಹೇಳಿದ್ದಾರೆ ಆದರೆ ನಾವು ನಿಮ್ಮ ಅಂಗ್ಡಿಯಲ್ಲಿ ಹೂವ ಚೆನ್ನಾಗಿದೆ ಅಂತ ಮಾತ್ರ ನಾವು ನಿಮ್ಮ ಅಂಗಡಿ ಹತ್ರ ಬರ್ತಾ ಇರೋದು ಹಾಂ ಹಾಂ ಹೌದಾ ಹೌದಾ ಹಾಂ ವೆರೈಟೀಸ್ ಎಷ್ಟು ವೆರೈಟೀಸ್ ಕೊಡ್ತೀರಾ ಹೂವ ಓಕೆ ಹಾಗಾದ್ರೆ ನಾವು ಹಾಂ ಹಾಂ

ಹಾಂ ಹಾಗಾದ್ರೆ ನಮ್ಮ ಹುಡ್ಗನ್ನ ನಾವು ನಾಳೆ ಕಳಿಸ್ಕೊಡ್ತೀವಿ ಯಾವ ಹೂವ ಬೇಕು ಅಂತ ಅವನೇ ಎಲ್ಲ ಆಯ್ಕೆ ಮಾಡ್ತಾನೆ ಹಾಂ ಹ್ಞೂ ಸರ್ ಸರಿ ಸರ್ ರೇಟ್ ಮಾತ್ರ ಸ್ವಲ್ಪ ಕಮ್ಮಿ ಹಾಕ್ಕೊಂಡು ಕಳಿಸ್ಕೊಡಿ